ನಮ್ಮ ಪ್ರದೇಶದಲ್ಲೂ ಕೂಡ ಸ್ಪೋರ್ಟ್ಸ್ಗೆ ತುಂಬ ಒತ್ತನ್ನು ನೀಡ್ತಾರೆ ಮತ್ತು ತುಂಬ ಜನಕ್ಕೂ ಸ್ಪೋರ್ಟ್ಸ್ ಮೇಲೆ ಆಸಕ್ತಿ ಇದೆ ಆದ್ದರಿಂದ ಸರ್ಕಾರವು ಕೂಡ ತುಂಬ ಫೆಸಿಲಿಟಿಗಳು ಮಾಡಿಕೊಟ್ಟಿದ್ದಾರೆ ಮತ್ತು ಪ್ರತಿ ಕ್ರೀಡೆಗೂ ಅದಕ್ಕೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅದನ್ನ ನಾ ಫಾಲೋ ಮಾಡಬೇಕು ಆ ಮಾರ್ಗಸೂಚಿಯನ್ನು ಯಾವುದೇ ಕಾರ್ಣಕ್ಕೂ ನಾವು ಅದನ್ನ ಬ್ರೇಕ್ ಮಾಡಬಾರ್ದು ಯಾಕೆ ಅಂದರೆ ಇವಾಗ ಕ್ರಿಕೆಟ್ ಅಂತ ಫುಟ್ಬಾಲು ಹಾಕಿ ಖೋ ಖೋ ವಾಲಿಬಾಲ್ ಟೇಬಲ್ ಟೆನ್ನಿಸ್ ಬ್ಯಾಟ್ಮಿಟನ್ ಈ ರೀತಿ ಸ್ಪೋರ್ಟ್ಸ್ಗಳ್ಗೆ ಅದರೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತವೆ ಅದನ್ನು ಕ್ರೀಡಾಪಟುಗಳು ಯಾವುದೇ ಕಾರಣಕ್ಕೂನು ಆ ಮಾರ್ಗಸೂಚಿಯನ್ನು ದಾಟಬಾರ್ದು ಯಾವುದೇ ಕಾರಣ ಯಾವ ರೀತಿ ಇರ್ತವೆ ಅಂದರೆ ಮಾರ್ಗಸೂಚಿಯಲ್ಲಿ ಇನ್ನೊಬ್ಬ ಪ್ಲೇಯರ್ಗಳ ಜೊತೆ ನಾವು ಜಗಳವಾಡ್ಬಾರ್ದು ಹೊಡ್ದಾಡ್ಬಾರ್ದು ಕೆಟ್ಟ ಮಾತುಗಳನ್ನು ದ ನಿಂದಿಸ್ಬಾರ್ದು ಈ ರೀತಿ ಎಲ್ಲ ಇರ್ತವೆ ಮತ್ತು ಡ್ರಗ್ಸ್ ತಗೊಂಡು ಕ್ರೀಡೆ ಆಡೋದು ಇದೆಲ್ಲ ನಿಷೇಧ ಎಂದು ಮಾರ್ಗಸೂಚಿಯಲ್ಲಿ ಪ್ರಕಟಿಸಿರ್ತಾರೆ ಅದನ್ನ ನಾವು ಬ್ರೇಕ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಅವ್ರಿಗೆ ಏನಾದ್ರು ಸಿಕ್ಕಿ ಬಿದ್ದರೆ ಇವಾಗ ಒಬ್ಬ ಪ್ಲೇಯರ್ ಡ್ರಗ್ಸ್ ತಗೊಂಡಿ ರನ್ನಿಂಗ್ ಮಾಡ್ತಿನಿ ಅಂತ ಹೋಗಿರ್ತಾನೆ ಅವ್ನು ಏನಾರೂ ಸಿಕ್ಕಿ ಬಿದ್ದರೆ ಅವ್ನು ಟೆಸ್ಟಿಂಗಲ್ಲಿ ಏನಾರೂ ಫೈಲ್ ಆದರೆ ಅವ್ರಿಗೆ ಜೈಲ್ಗೋಗೋ ಚಾನ್ಸಸ್ಸೂ ಇರ್ತಾವೆ ಪ್ಲಸ್ಸೂ ಅವರು ಫುಲ್ಲು ಲೈಫ್ಟೈಮು ಯಾವ್ದೇ ರೀತಿ ಸ್ಪೋರ್ಟ್ಸಿಗೆ ಅವರು ಪಾರ್ಟಿಸಿಪೇಟ್ ಮಾಡದಂಗೆ ಬ್ಯಾನ್ ಮಾಡ್ತಾರೆ ಈ ರೀತಿಯೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತವೆ ಆದ್ದರಿಂದ ಪ್ರತಿ ಕ್ರೀಡಾಪಟುಗಳು ಎಷ್ಟು ನಾವು ಸ್ಪೋರ್ಟ್ಸನ್ನ ಇಷ್ಟಪಡ್ತೀವಿ ಅಷ್ಟೇ ಮರ್ಯಾದೆ ಕೊಟ್ಟು ಆ ಮಾರ್ಗಸೂಚಿಯನ್ನು ನಾವು ಪಾಲಿಸ್ಬೇಕು ಇಲ್ಲದಿದ್ರೆ ಅದು ಅವ್ರ್ ತಂಡಕ್ಕೆ ಅವಮಾನ ಆಗುತ್ತೆ ಪ್ಲಸ್ ಅವ್ರಿಗೂ ಜೀವನದಲ್ಲೂ ಅದು ತುಂಬ ತೊಂದರೆ ಆಗುತ್ತೆ ಆದ್ದರಿಂದ ನಾವು ಸ್ಪೋರ್ಟ್ಸ್ ಎಂದ ಮೇಲೆ ಅದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ನಮ್ಮ ಪ್ರದೇಶದಲ್ಲೂ ಕೂಡ ಈ ಕ್ರಿಕೆಟು ಫುಟ್ಬಾಲು ಇದಕ್ಕೆಲ್ಲ ಸಪ್ರೇಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ನಾವು ಫಾಲೋ ಮಾಡಲೇಬೇಕು ಇಲ್ಲದ್ದಿದ್ದರೆ ನಾವು ಅದಕ್ಕೆ ನಾವು ಸ್ಪೋರ್ಟ್ಸ್ ಆಡೋದಕ್ಕೆ ನಾವು ಅದುಕ್ಕೆ ಕೇಪಬಿಲಿಟಿ ಇಲ್ಲ ಅಂತ ಅರ್ಥ